ಮಾಲಸ ಕ್ಯಾಂಟೀನವರಾ ಶಶಿಧರ್ ಶ್ರೀ ಅವರಾ ನಾವು ನಮ್ಮ ತಂಗೀದು ಬರ್ಡೇ ಮಾಡಬೇಕಂತ ಇದ್ದಿದ್ದೀವಿ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ಐನೂರು ಮಂದಿಯ ಊಟದ ವ್ಯವಸ್ಥೆಯನ್ನು ನಿಮಗೆ ಕೊಡಬೇಕಂತ ಮಾಡಿದ್ದೇವೆ ಅಂದ್ರೆ ಊರಲ್ಲಿ ನೀವೇ ಚಲೋ ಇದ್ದಿದ್ದರಿಂದ ಅಂದ್ರೆ ಚಲೋ ವಾಗಿ ಅಂದ್ರೆ ಅಡುಗೆ ಮಾಡ್ತಿದ್ರಿಂದ ಅದಕ್ಕೆ ನಿಮಗೇ ನಾವು ಸ್ಪೆಷಲಾಗಿ ನಿಮಗೇ ಕೊಡ್ಬೇಕಂತ ಮಾಡಿದ್ದೀವಿ ಅದಕ್ಕೆ ನೀವು ಅಂದರೆ ಈಗ ನಮ್ಗೆ ಬೆಳಿಗ್ಗೆ ಹೊತ್ತಿನಲ್ಲಿ ಇಡ್ಲಿ ವಡ ಶಿರಾ ಸಾಂಬಾರು ಚಟ್ನಿ ಮತ್ತು ಈಗ ಬರ್ತಡೇ ನಾವಿಟ್ಟಿದ್ದು ಇಟ್ಟಿರೋದು ಅಂದರೆ ಮಧ್ಯಾಹ್ನ ಆದ್ರೆ ಬೆಳಿಗ್ಗೆಯೂ ನಮ್ಮ ನೆಂಟರು ಬರುತ್ತಿದ್ದಾರೆ ಮತ್ತು ಸ್ನೇಹಿತರೂ ಬರುತ್ತಿದ್ದಾರೆ ಅದಕ್ಕೆ ಬೆಳಿಗ್ಗೆಯೂ ಸ್ವಲ್ಪ ನಾಷ್ಟಾ ಬೇಕಿತ್ತು ಮತ್ತು ಮಧ್ಯಾಹ್ನ ಹೊತ್ತಿನಲ್ಲಿ ರುಮಾಲಿ ರೊಟ್ಟಿ ಗೋಭಿ ಮಂಚೂರಿ ಮತ್ತು ಪನ್ನೀರ್ ಪಸ್ಟಿಗೆ ನಮಗೆ ಪೆಹಲಾ ಅಂದ್ರೆ ಸ್ಟಾರ್ಟರ್ಸಿಗೆ ನಮಗೆ ಗೋಭಿ ಮಂಚೂರಿ ಮತ್ತು ಬೇಬಿಕಾರ್ನ್ ಮಂಚೂರಿ ಮತ್ತು ಬ ಇದು ಏನು ಶಾವಿಗೆ ಉಪ್ಪಿಟ್ಟು ಮತ್ತು ಇದು ಆಮೇಲೆ ಇದಕ್ಕೆ ರೋಟಿಗೆ ರುಮಾಲಿ ರೊಟ್ಟಿ ಮತ್ತು ಗ್ರೇವಿಗೆ ಇದು ಎರಡು ಟೈಪ್ ಮಾಡ್ಬೇಕು ಇದು ಏನು ಒಂದು ಇದು ಒಂದು ಪನ್ನೀರ್ ಮಸಾಲ ಕಾಜು ಮಸಾಲ ಆಮೇಲೆ ಇದು ಆಮೇಲೆ ಮಟ್ಕಾ ಪನ್ನೀರ್ ಮಸಾಲ ಅದಕ್ಕೆ ಆಮೇಲೆ ಇದು ಸೂಪ್ ಬೇಕಿತ್ತು ನಮಗೆ ಸೂಪ್ ಟಮಟ ಸೂಪ ಮತ್ತು ಸ್ವೀಟ್ ಇದು ಏನು ಗಜ್ಜರಿ ಹಲ್ವಾ ಮತ್ತು ಶಿರಾ ಮತ್ತು ಅಷ್ಟು ಸಾಕು ಪೂರನ್ ಪೋಳಿಯೊಂದು ಮಾಡಬೇಕು ಅಂತ ಚಲೋ ಕಾಯಿ ಪೂರನ್ ಪೋಳಿ ಮತ್ತು ಇದರಿಂದ ಅದು ಮತ್ತು ಶಶಿಧರ್ ಶ್ರೀ ಅವರೇ ನೀವು ಮತ್ತೆ ಗೋಭಿ ಮಂಚೂರಿ ಸ್ಪೈಸಿ ಇರಬಾರ್ದು ಅಂದ್ರೆ ಮೀಡಿಯಮ್ ಸ್ಪೈಸಿ ಇರಬೇಕು ಅದಕ್ಕಾಗಿ ಇದೊಳ್ಳೆ ಕಥೆಯಿದು ಮತ್ತು ಶಶಿಧರ್ ಶ್ರೀ ಅವರೇ ನಮ್ಗೆ ಇದು ಮಿನಿಮಮ್ಮ ಆ ಪ್ಲೇಟಿಗೆ ಆ ಆ ಪ್ಲೇಟಿಗೆ ಒಂದು ಕನಿಷ್ಟ ಪಕ್ಷ ಒಂದು ಎರಡು ಸಾವಿರ ಇದು ಎರಡುನೂರು ಐವತ್ತಾದರು ಮಾಡಬೇಕು ಅಂದರೆ ಚೀಪ್ ಮಾಡಬೇಕು ನಮ್ಗೆ ನಮ್ಗೆ ಬೇಕಾಗಿದೆ ಮತ್ತು ಇದು ಎರಡುನೂರ ಐವತ್ತು ರೂಪಾಯಾದರೂ ಇರಬೇಕು ಮಿನಿಮಮ್ಮ ಮತ್ತು ಅದು ಚಲೋ ಇರಬೇಕು ನಾವು ಎಲ್ಲ ಕಾಂಟ್ರಾಕ್ಟ್ ಎಲ್ಲ ನಿಮಗೇ ಕೊಡ್ತೀವಿ ಮಸ್ಟ್ ಮತ್ತೆಲ್ಲ ಕಾಂಟ್ರಾಕ್ಟ ಅಂದ್ರೆ ಬಾಕಿದು ಎಲ್ಲ ಕಾಂಟ್ರಾಕ್ಟ್ ನಿಮಗೇ ಕೊಡ್ತೀವಿ ಅಂತ ಇದು ಮಾಡ್ತಿದ್ದೀವಿ ಅದರಿಂದ ಇದು ನೋಡಿ ನೀವು ಚೀಪಾಗಿ ಮಾಡಿ ಮತ್ತು ಅರಾಮ್ಸ್ ಅಂದರೆ ಚಲೋ ಆಗಿ ಮಾಡಬೇಕು ಅಂದರೆ ಸಂಬಂಧಿಕರಿಗೂ ಇಷ್ಟ ಆಗ್ಬೇಕು ಇದು ಯಾರ ಕ್ಯಾಂಟಿನಲ್ಲಿ ಮಾಡಿದ್ದು ಇದು ಯಾರಿದು ಮಾಡಿದ್ದು ಅಂತ ಮತ್ತು ಇದು ನೀವೇ ಅದು ಅಡಿಗೆ ಬಡಿಸ್ಲಿಕ್ಕೆ ನೀವೇ ಕೆಲಸಗಾರರನ್ನು ಕರೀಬೇಕು ಅದು ಯಾಕಂದರೆ ನಮ್ಮದು ನ ಯಾಕಂದ್ರೆ ನೀವೇ ಚಲೋ ಆಗಿ ಮಾಡಬೇಕು ಅರೇಂಜ್ಮೆಂಟಲ್ಲ ಅದಕ್ಕೆ ಆಯ್ತು ಇಷ್ಟು ಇಷ್ಟು ಬೇಕಿತ್ತು ಆದ್ರೆ ನಮ್ಗೆ ಟೈಮಿಂಗ್ ಒಂದು ಹ ಬ್ರೇಕ್ಫಾಸ್ಟ್ ಎಂಟರಿಂದ ಏಳು ಬೇಕ್ಫಾಸ್ಟ್ ಎಂಟರಿಂದ ಏಳು ಮತ್ತು ಏಳರಿಂದ ಎಂಟು ಮತ್ತು ಇದು ಏನು ಊಟ ನಮಗೆ ಒಂದು ಹನ್ನೆರಡರಿಂದ ಮೂರು ತನಕ ಅಡ್ಡಿಯಿಲ್ಲ ಮತ್ತು ನಿಮ್ಮ ಅದು ಕಮ್ಮಿಯಾಗಬಾರ್ದು ಹೆಚ್ಚಾದರೂ ಅಡ್ಡಿಯಿಲ್ಲ ಆದ್ರೆ ಕಮ್ಮಿ ಮಾಡಬೇಡಿ ಅಂದರೆ ಜಾಸ್ತಿ ಜನ ಬರೋವ್ರಿದ್ದಾರೆ ಆರುನೂರು ಇಂದ ಐನೂರು ಮಂದಿ ಬರೋರಿದ್ದಾರೆ ನಾವು ಹೇಳಿದ್ದೀವಿ ಅದಕ್ಕಾಗಿ